ಹಾಂ ಸರ್ ನಮಸ್ಕಾರ ಇದು ಬೈಕ್ ರೆಂಟ್ ಮೇಲೆ ಕೊಡ್ತೀರಾ ಸರ್ ತಾವು ಅಂದರೆ ನನಗೆ ಒಂದು ದಿನ ಎರಡು ದಿನ ಮಟ್ಟಿಗೆ ಅಲ್ಲ ಸರ್ ಇದು ಒಂದು ದಿನಕ್ಕೆ ಎಷ್ಟು ರೆಂಟ್ ಆಗುತ್ತೆ ಅಂತ ಹೇಳ್ತಿರಾ ಅದನ್ನು ಸರ್ ಈಗ ನನಗೆ ಬಜಾಜ್ ಬಜಾಜ್ ಇದೆಯಾ ಸರ್ ಬಜಾಜ್ ಇದು ಬಜಾಜ್ ಪ್ಲಾಟಿನ ಮೈಲೇಜ್ ಚೆನ್ನಾಗಿರುತ್ತಲ್ಲ ಸರ್ ಅದು ಓಕೆ ಏನಾಗುತ್ತೆ ಸರ್ ಅದರದು ಒಂದು ಸ್ವಲ್ಪ ನನಗೆ ಹೇಳ್ತಿರಾ ಫೈ ಹಂಡ್ರೆಡ್ ಸರ್ ಅಲ್ಲ ಸರ್ ನಾನು ಇಲ್ಲಿ ಒಂದು ವರದ ಮಟ್ಟಿಗೆ ಅಲ್ಲ ಆ್ಯಕ್ಚುಲಿ ನನಗೆ ಒಂದು ತಿಂಗ್ಳ ಮಟ್ಟಿಗೆ ಬೇಕಾಗಿದೆ ಹಾಂ

ನೋಡಿ ಸರ್ ಒಂದು ಸ್ವಲ್ಪ್ ಏನಾದರೂ ಮಾಡಿ

ಹೌದಾ ಹಾಂ

ಸರ್ ನನ್ನ ಆಧಾರ್ ಕಾರ್ಡ ಇದಿಲ್ಲ ಸರ್ ಅದು ಮಿಸ್ ಆಗಿದೆ ಸರ್ ಹ್ಞೂ ಜೆರಾಕ್ಸೂ ಇಲ್ಲ ಸರ್ ಅದು ಅದು ನಾನು ಒಟ್ಟು ಅದನ್ನ ಇನ್ನೊಂದು ಸಲ ಇದು ಮಾಡ್ತೀನಿ ಸರ್ ಅದು ಆಧಾರ್ ಕಾರ್ಡ್ ಬಂದ ತಕ್ಷಣ ಹೌದಾ ನಾನು ನಿಮಗೆ ಬೇಕಾದರೆ ಇದು ಮಾಡ್ತೀನಿ ನನ್ಗೆ ಒಂದು ತಿಂಗಳ ಮಟ್ಟಿಗೆ ಬೇಕು ಸರ್ ಬೈಕ್ ರೆಂಟು ಲೈಸೆನ್ಸೂ ಇಲ್ಲ ಸರ್ ನನ್ನದು ಕೊಡ್ಲಿಕ್ಕೆ ಬರೋದಿಲ್ಲೆನ್ ಸರ್ ಹೌದ್ ಸರ್ ಹೌದು ಆಯ್ತು ತೊಗೊಳ್ಳಿ ಸರ್ ಹಂಗಾರ್ ಲೈಸೆನ್ಸ್ ಮಾಡ್ದ ತಕ್ಷಣ ನಾನು ಇದು ಮಾಡ್ತೀನಿ ಸರ್ ಹಾಂ ಸರ್ ಓಕೆ ಓಕೆ ತಾಂಕ್ ಯು ಸರ್ ತಾಂಕ್ ಯು